ನಂಗೆ ತುಂಬ ಇಷ್ಟ ಸುದೀಪ್ ಸುದೀಪ್ ಐಟ್ ಪರ್ಸ್ನಾಲ್ಟಿ ಅವ್ರ ಆ್ಯಕ್ಟಿಂಗ್ ಫೇವ್ರೇಟ್ ಮತ್ತು ಅವ್ರ ಫಿಲಿಮ್ಸ್ ಅಂದರೆ ನಂಗೆ ತುಂಬಾ ಇಷ್ಟ ಅವ್ರ ಆ್ಯಟಿಟ್ಯೂಡು ತುಂಬ ತುಂಬಾ ಇಷ್ಟ ಮತ್ತು ಅವ್ರು ಫಸ್ಟ್ ಸಿಕ್ಕಿದ ತಕ್ಷಣ ಅಪ್ಕೊಂಬಿಡ್ತಿನಿ ಅದಾದ ಮೇಲೆ ಒಂದು ಕ್ವಷನ್ ಕೇಳ್ತೀನಿ ನೀವು ಯಾಕೆ ಇಷ್ಟೊಂದು ಚೆನ್ನಾಗಿದ್ದೀರಾಂತ ಕೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾಂತ ಇಷ್ಟ ಸ್ಟ್ರೈಟ್ ಫಾರ್ವರ್ಡ್ ಜಾಸ್ತಿ ಅದರಿಂದ ಅವ್ರು ತುಂಬ ಇಷ್ಟ ಮತ್ತು ಫಿಲಿಮ್ಸೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಹಂಗಾಗಿ ನಂಗೆ ತುಂಬ ಇಷ್ಟ ಫ್ಯಾಮ್ಲಿ ಸೆಂಟಿಮೆಂಟ್ಸು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಹೀರೊ ಆಗಿ ತುಂಬ ತುಂಬಾ ಚೆನ್ನಾಗಿರ್ತಾರೆ ಅವ್ರು ಹಾಕೋ ಬಟ್ಟೆ ಅವ್ರ ಸ್ಟೈಲು ಅವ್ರ ಒಂದೊಂದು ಹೆಜ್ಜೆನೂ ನಂಗೆ ತುಂಬಾ ಇಷ್ಟ ಬಟ್ ಅವ್ರ ಹತ್ರ ಒಂದು ಸೆಲ್ಫಿ ತೊಗೊಬೇಕುಂತ ತುಂಬ ಆಸೆ ಇದೆ ಬಟ್ ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ